ನಮಸ್ಕಾರ ರೀ ನನ್ನ ಹೆಸರು ಪ್ರದೀಪ್ ಅಂತ ಇವಾಗ ನಾವು ಏನು ಮಾತಾಡ್ಬೇಕಂತಂದ್ರೆ ಈ ಪ್ರೊಫೇಶ್ನಲ್ ಸ್ವಿಮ್ಮರ್ಸ್ ಇರ್ತಾರಲ್ಲ ರೀ ಪ್ರೊಫೇಶ್ನಲ್ ಈಜು ಈ ಇಸ್ಲಾಡೊದ್ರು ನಾವು ಹಳ್ಳದಾಗ ಆಟ ಆಡೋರು ನಮ್ಗೆ ಅವ್ರಿಗೆ ವ್ಯತ್ಯಾಸ ಏನಂತೇಳಂದರೆ ಅವರು ಸ್ವಿಮಿಂಗ್ ಫೂಲ್ನಾಗ ಈಜಾಡ್ತರ್ ರೀ ನಾವು ಹಳ್ಳದಾಗ ನದಿಯಾಗ ಕೆನಲ್ನಾಗ ಈಜಾಡ್ತಿವ್ ರೀ ಏನಂತಂದ್ರೆ ಅವರು ಟ್ರೈನಿಂಗೆಲ್ಲ ತೊಗೋತಾರೆ ರೀ ಈಜಾಡೊ ಸಂಬಂಧ ಏನು ಟ್ರೇನಿಂಗ್ ಅಂತೇಳಂದ್ರೆ ಅವ್ರು ಸ್ವಿಮಿಂಗ್ ಫೂಲ್ಗೆ ಹೋಗಿ ಅಲ್ಲಿ ರೊಕ್ಕ ಕೊಟ್ಟು ಕಲಿತಾರೆ ಅವು ಅವ್ರು ಹೆಂಗೆ ಕಲಿಸ್ತಾರೆ ಅಂತಂದ್ರೆ ಅವ್ರು ಹೊಟ್ಟೆಗೆ ಟ್ಯೂಬ್ ಹಾಕೊಂಡು ಅವೆಲ್ಲ ಹಾಕೊಂಡು ಕಲಿಸ್ತಾರ್ ರೀ ಅದರಲ್ಲಿ ನಮ್ಮ ರೊಕ್ಕ ಲಾಸ್ ಆಗ್ತದ ಎಲ್ಲ ಲಾಸ್ ಆಗ್ತದ ಈಜು ಕಲಿಯೋಕ್ ಲಾಸ್ ಆಗೋಲ್ಲ ರೀ ಬಟ್ ಅಂದ್ರ ಬಿ ಅಲ್ಲಿ ಕಲಿಯೋದೆ ಬೇರೆ ಇರ್ತದೇನಾವು ನದಿಯಾಗ ಈಗ ಹಳ್ಳದಾಗೆ ಕಲಿಯೋದೆ ಒಳ್ಳೇ ಇರ್ತದೆ ರೀ ಅದಕ್ಕೆ ಇದಕ್ಕೆ ಇಲ್ಲಿ ಫಸ್ಟ್ ನಾವೇನು ತಿಳ್ಕೊಬೇಕಂತಂದ್ರೆ ಹಳ್ಳದ ಬಡ್ಯಾಗ ಹಳ್ಳಗಾಗ್ ಈಜಾಡ್ಲತ್ತರ ನಮ್ಗೆ ಏನೇನು ಅನುಭವ ಅಗ್ತದ ಅಂತಂದ್ರೆ ಹಳ್ದಾಗೆ ಆಡೊ ಟೈಮ್ದಾಗೆ ನಾವು ಮುಳುಗ್ತೇವು ತೇಲ್ತೆವು ಎಂಜಾಯ್ ಮಾಡ್ತೀವಿ ಹಂಗೆಲ್ಲ ಇರ್ತದೆ ಮತ್ತು ನಮ್ಗೆ ಬೈಯೋಲ್ಲ ಯಾರು ಕಲಿಸೋ ಮಂದಿಗೆ ಹಂಗೆಲ್ಲ ಇರ್ತವೆ ಅದೆ ನಾವು ಸ್ವಿಮ್ಮಿಂಗ್ ಪೂಲ್ನಾಗೆ ಹೋಗಿ ಅಲ್ಲಿ ಟ್ರೇನರ್ಸ್ ಮುಂದೆ ಟ್ರೇನರ್ಸ್ ಅವ್ರು ಕಲ್ಸೋದನ್ನ ನಾವು ಕಲಿಬೇಕಾದ್ರೆ ಅವರು ಎಂಜಾಯ್ ಮಾಡ್ಲಾಕಾಗೋಲ್ಲ ನಮ್ಗೆ ಅಲ್ಲಿ ಹಾಗೆ ಬೈಸ್ಕೋಬೇಕು ಅವ್ರ ಕೈಯಲ್ಲಿ ಅವ್ರು ನಮ್ಗೆ ಬೈತಾರೆ ನಾವು ಅನಿಸ್ಕೋಬೇಕು ಮತ್ತು ಎಲ್ಲ ಬಾಳು ಜಂಜಾಟ ಇರ್ತದೆ ರೀ ಅದೆಲ್ಲ ಅದ್ರ ಸಂಬಂಧ ನಮ್ಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂತಂದರೆ ಅವ್ರು ನಮ್ಗಿಂತ ಚಲೋ ಈಜೆಲ್ಲ ಆಡ್ತಾರಂದ್ರೆ ಅವ್ರು ಅನ್ಕೋತಾರೆ ಬಟ್ ಆಡೋಲ್ಲ ಅವ್ರು ಸ್ವಿಮಿಂಗ್ ಫೂಲ್ನಾಗೆ ಅಷ್ಟೇ ಚಲೋ ಆಡೋಕ್ ಬರ್ತದೆ ರೀ ನಮ್ಗೆ ಎಲ್ಲೆಲ್ಲಿ ನೀರು ಕಾಣ್ತದೆ ಎಲ್ಲ ಕಡೆಗೆ ಚಲ್ಲಾಡ್ಲಕ್ಕೆ ಬರ್ತದೆ ಇದೆ ನೋಡಿರಿ ನಮ್ಗೆ ಅವ್ರಿಗೆ ಮೈನ್ ವ್ಯತ್ಯಾಸ ಏನಂತಂದರೆ ಅವ್ರು ಸ್ವಿಮಿಂಗ್ ಫೂಲ್ನಾಗೆ ಅಷ್ಟೇ ಸ್ವಿಮಿಂಗ್ ಆಡ್ತಾರೆ ಚಲೊ ನೀರು ಇರ್ಬೇಕು ಅವರಿಗೆ ಫ್ರಶ್ ವಾಟರ್ ಇರ್ಬೇಕು ನೀಲಿ ನೀಲಿ ಇರ್ಬೇಕು ನೀರು ನಮ್ಗೆ ಹಂಗಿಲ್ಲ ಹಳ್ಳ ಕಂಡ್ರು ಹಾರೋದೇ ಬಾವಿ ಕಂಡ್ರು ಹಾರೋದೇ ಸಮುದ್ರ ಕಂಡ್ರು ಹಾರೋದೆ ಈಜಾಡ್ಬಕು ನಮ್ಗೆ ಒಟ್ಟು ಅದು ಭಾಳ ಇಷ್ಟ ರೀ ಇದಕ್ಕಿಂತ ಈಗ ಅವ್ರು ನನಗ್ ಏನು ಕೇಳ್ತಾರೆ ಅಂದರೆ ನನಗೆ ಎಲ್ಲಿ ಈಜಾಡೋದ್ ಸ್ವಿಮ್ಮಿಂಗ್ ಪೂಲ್ನಾಗೆ ಆಡೋದ್ ಇಷ್ಟ ಇಷ್ಟ ಆಗುತ್ತ ಏನೂ ಮತ್ತು ನದಿ ಹಳ್ಳದಲ್ಲಿ ಈಜಾಡೋದ್ ಇಷ್ಟ ಆಗ್ತದಂತ ನನ್ಗೆ ನದಿ ಮತ್ತು ಹಳ್ಳದಲ್ಲಿ ಈಜಾಡೋದ್ ಭಾಳ್ ಇಷ್ಟ ರೀ ನದಿ ಹಳ್ಳ ಬಾವಿ ಇಂಥದ್ರಾಗ ಯಾಕಂದ್ರೆ ಅವು ನೀರು ಹೆಂಗಿತಂದ್ರೆ ಸ್ವಚ್ವಾದ ನೀರು ಇರ್ತವೆ ರೀ ಅದ್ರೊಳಗೆ ಕ್ಲೋರಿನ್ ಆ್ಯಡ್ ಮಾಡಿರೋಲ್ಲ ಏನಿರೋಲ್ಲ ಅದರ್ಲೆ ನಮಗ್ ಏನೊ ಏನು ಆರೋಗ್ಯಕ್ಕೇನು ಹಾನಿಕರ ಆಗೋಲ್ಲ ರೀ ನಮ್ಮ ಚರ್ಮ ಬಿ ಚಲೊ ಇರ್ತದೆ ಎಲ್ಲ ಇರ್ತದೆ ಬಟ್ ಅದೆ ಸ್ವಿಮ್ಮಿಂಗ್ ಪೂಲ್ನಾಗೆ ತಗೋರಿ ಸ್ವಿಮ್ಮಿಂಗ್ ಪೂಲ್ನಾಗ ಕ್ಲೋರಿನ್ ಆ್ಯಡ್ ಮಾಡಿರ್ತಾರೆ ಆ ಕ್ಲೋರಿನ್ ಕಂಟೆಂಟಲ್ಲಿ ಬಾಡಿಗೆ ಒಂದು ಸ್ವಲ್ಪ್ ಡ್ಯಾಮೇಜ್ ಮಾಡ್ತವೆ ಹಂಗೆಲ್ಲ ಇರ್ತವೆ ರೀ ಈಗ ಸ್ವಿಮಿಂಗ್ ಪೂಲ್ನಾಗೆ ಕಣ್ಣು ತೆರೆದು ನೋಡ್ಬೇಕಂತಂದ್ರೆ ಕಣ್ಣು ಉರಿತವೆ ರೀ ಅದೆ ಬಾವಿಯಾಗ್ ನಾವು ಹೋಗಿ ನೀರಾಗ್ ಏನ್ರಾ ಕಣ್ಣು ತೆರೆದ ಅಂತಂದ್ರೆ ಕಣ್ಣಗೆ ಇದ್ದಿದ್ದು ಕಸ ಹೋತ ಹೊರಹೊಗ್ತದೆ ಕಣ್ಣಿಗೇನೆ ಇರಿಟೇಷನ್ ಏನು ಆಗೋಲ್ಲ ಅದ್ರ ಸಂಬಂಧ ನಾವು ಏನು ಮಾಡ್ಬೇಕಂತಂದ್ರೆ ನಂಗೆ ಇಷ್ಟ ಆಗಿತ್ತು ಹಳ್ಳದ ದಂಡೆಯಾಗಾರ ಈಜಾಡ್ಬೇಕು ಇಲ್ಲಂತಂದರೆ ನದಿ ಕೊಳ್ದಗಾರೆ ಈಜಾಡಾದ್ ರೀ ಮತ್ತು ಇದಕ್ಕೆ ಈ ನಾವೇನು ಈಜಾಡ್ತಿವ್ ನೋಡ್ರಿ ಅದಕ್ಕೆ ಸಾಂಪ್ರದಾಯಿಕ ಪದ್ಧತಿ ಅಂತಾರೆ ಸಾಂಪ್ರದಾಯಿಕ ಪದ್ದತಿಯಿಂದ ಈಜಾಡುವುದು ಅದು ನಾವು ಈಜಾಡೋದ್ ಈಗ ವೃತ್ತಿಪರ ಈಜುವಿಕೆ ವೃತ್ತಿಪರ ಈಜುವಿಕೆ ಅಂತ ಅಂದ್ರೆ ಪ್ರೊಫೇಶ್ನಲ್ ಸ್ವಿಮ್ಮರ್ಸು ಪ್ರೊಫೇಶ್ನಲ್ ಅಂತಂದ್ರೆ ಅವ್ರ ವೃತ್ತಿನೆ ಅದೆ ಇರ್ತದೆ ರೀ ಈಜಾಡೋದೆ ಮತ್ತು ಅವರು ಅವ್ರು ಕಲ್ಸೋದು ಅವ್ರು ಏನು ಟ್ರೇನರ್ಸ್ಗಳ್ ಇರ್ತಾರಲ್ಲ ರೀ ಈ ಸ್ವಿಮಿಂಗ್ ಪೂಲಾಗೆ ಏನು ನಾವ್ ಕಲಿಬೇಕಂತಂದರೆ ಟ್ರೇನರ್ಸ್ ಅವ್ರು ಭಾಳ ಇದು ಪ್ರೊಫೇಶ್ನಲ್ಸ್ ಇರ್ತಾರ್ ರೀ ನೀರಿನಾಗೆ ಮೀನು ಇದ್ದಂಗೆ ಇರ್ತಾರ್ ರೀ ಅವ್ರು ನಾವು ಯಾವಾಗಾರ ಒಮ್ಮೆ ಮಾಡೋರು ಬಟ್ ನಮಗು ಚಲೋ ಬರ್ತದೆ ನಾವು ಆಳ ಎಷ್ಟು ಇರ್ಬೇಕು ಅಷ್ಟು ಇಳಿತೆವೆ ಹಂಗೆ ಅವ್ರು ಸ್ವಚ್ಚ ನೀರ್ನಾಗೆ ನೀರಿನ ಮೀನು ಇದ್ದಂಗೆ ಇರ್ತಾರೆ ಅವರು ಪ್ರೊಫೇಶ್ನರ್ ವೃತ್ತಿಪರ ಈಜುವಿಕೆದೋರು ಅವರು ಚಲೋ ಆಡೋಲ್ಲ ಅಂತಾರಲ್ಲ ಅವ್ರು ಚಲೋ ಆಡ್ತಾರೆ ಬಟ್ ನಮ್ಗೆ ಇಷ್ಟಪಟ್ಟಿದ್ದು ನನಗ್ ಇಷ್ಟ ಆಗದ್ದಿದ್ದದ್ರೊಳಗೆ ಮೇನ್ ಏನಂತಂದರೆ ನಾ ಈಜಾಡೋದು ಎಲ್ಲಿ ಹಳ್ದಾಗೆ ಮತ್ತು ಹಂಗೆ ನದಿಯಾಗ ಇದೆ ರೀ ನನಗ್ ಇಷ್ಟ ಆಗಿದ್ದು ಧನ್ಯವಾದಗಳು ರೀ